ಮೊದ್ಲಿನ ಕಾಲದಾಗೆಲ್ಲ ಮಿಕ್ಸರು ಗ್ರಾಂಡರು ಇಂಥವೆಲ್ಲ ಏನು ಇರ್ತಿರ್ಲಿಲ್ಲ ನೋಡಿರಿ ಅವಾಗ ಎಷ್ಟೊತ್ತಿದ್ದರು ಕುಟ್ಟೋ ಕಲ್ಲೊಳಗೆ ರುಬ್ಬೋ ಕಲ್ಲೊಳಗೆ ಎಲ್ಲ ಮಾಡ್ತಿದ್ದರು ಅವಾಗ ಎಲ್ಲ ಇದು ಮಾ ಏನೋ ರುಬ್ಬೋದು ಕುಟ್ಟೋದು ಇತ್ತೆಂದರೂನು ತುಂಬ ಟೈಮ್ ಅದಕ್ಕೆ ಆಗ್ತಿತ್ರಿ ಈಗ ಹಾಗಿಲ್ರಿ ಏನಾರು ಒಂದು ಕೆಲಸ ಮಾಡೋದು ಇತ್ತಂದ್ರೆ ಏನಾರು ಒಂದು ಬೇರೆ ಕೆಲಸ ಮಾಡೋದ್ರಾಗೆ ಇದು ಮ ಮಿಕ್ಸಿ ಒಳಗೆ ಅಥವಾ ಗ್ರಾಂಡ್ರ್ ಒಳಗೆ ಹಾಕಿ ಬೇರೆ ಕೆಲಸ ಏನಾರು ಮಾಡ್ಕೊಳ್ತಾ ನಾವು ಬೇರೆ ಕೆಲಸನೂ ಆಗುತ್ತೆ ಇದು ಮಿಕ್ಸಿ ಒಳಗೆ ಹಾಕಿದ್ದು ಗ್ರಾಂಡ್ರ್ ಒಳಗೆ ಹಾಕಿದ್ದೂನು ಅದೂನು ಕೆಲಸ ಆಗುತ್ತೆ ಆಮೇಲೆ ಇದು ಗ್ಯಾಸು ಸಿಲೆಂಡರು ಇದ್ರಿಂದಲೂ ಭಾಳ ಅನ್ಕೂಲ ಐತ್ರಿ ನಮಗೀಗ ಮೊದ್ಲಿಗೆಲ್ಲ ಕಟ್ಗೆ ಒಲೆ ಆಮೇಲೆ ಇದು ಇದ್ಲು ಒಲೆ ಇಂಥವೆಲ್ಲ ಇರ್ತಿದ್ದವು ರೀ ಅವಾಗ ಕಟ್ಟಿಗೆನೂ ಅಷ್ಟು ಅನ್ಕೂಲಕ್ಕೆ ಸಿಗ್ತಿತ್ತು ರೀ ಈಗ ಭಾಳ ಕಟ್ಟಿಗೆನೂ ಅಂ ಅ ಇದ್ದಿಲು ಅವೆಲ್ಲ ಬಳಸ್ಲಾ ಬಳಸ್ತೇನೆ ಗ್ಯಾಸ್ ಸಿಲಿಂಡರ್ ಇಂಥವೆಲ್ಲ ಬಳಸಿ ಮ ಬಳಕೆ ಮಾಡಾಕತ್ತೀವಲ್ರಿ ಭಾಳ ಅನುಕೂಲ ಆಗಾಕತ್ತೈತ್ರಿ ಅಡ್ಗೇನೂ ಭಾಳ ಲಗೂನು ಆಗುತ್ರಿ ಭಾಳ ಕ್ಲೀನು ಆಗಿ ಮನೆನು ಭಾಳ ಕ್ಲೀನಾಗಿಯೂ ಇಡ್ಬೋದು ನಾವು ಆಮೇಲೆ ನಮ್ಗೆ ಟೈಮಿಗೆ ಬೇಕೆಂದಾಗೂನು ಗಡ ಗಡನು ಏನಾದ್ರೂ ಒಂದು ಅಡ್ಗೆ ಮಾಡಿ ಏನೋ ಅಥ್ವಾ ಏನಾದ್ರೂ ಒಂದು ನಾಷ್ಟಕ್ಕೆ ಮಾಡಿ ಗಡಾನ ರೆಡಿ ಮಾಡಿ ಇದು ಕೊಡ್ಬೋದು ಅಂತ ಒಂದು ಅನುಕೂಲ ಆಗುತ್ರಿ ಆಮೇಲೆ ಇದ್ನ ಇಂಡಕ್ಷನ್ ಒಲೆ ಅದೂ ಭಾಳ ಅನ್ಕೂಲ ಆಗುತ್ರಿ ಈಗ ಎದಕ್ಕಾರೂ ಅರ್ಜೆಂಟಿಗೇನಾರು ನೀರು ಬೇಕೆಂದ್ರೆ ಅಥವಾ ಹಾಲು ಕಾಯ್ಸೋಕೆ ಇಡಬೇಕೆಂದ್ರೆ ಅದಕ್ಕೆಲ್ಲ ಭಾಳ ಅನ್ಕೂಲ ಆಗುತ್ರಿ ಆಮೇಲೆ ಓವನ್ ಇದೆಲ್ಲ ಬಂದಿದ್ದಂತೂ ಮಕ್ಕಳಿಗ ಕೇಕ್ ಬ್ರೆಡ್ ಬಿಸ್ಕಿಟು ಇಂಥವೆಲ್ಲ ಮನೆಯಾಗೇನೆ ಮಾಡ್ಕೊಡ್ಬೋದು ನೋಡಿರಿ ಓವನಿಂದನೂ ಭಾಳ ಅನ್ಕೂಲ ಆಗುತ್ರಿ ಆಮೇಲೆ ವಾಸಿಂಗ್ ಮಷೀನು ಇಂಥವೆಲ್ಲನೂ ಬಟ್ಟೆ ಒಗ್ಯೋದಕ್ಕೆ ಆಮೇಲೆ ಏನಾರು ಯೇ ಎಕ್ಷ್ಟ್ರಾ ಯ ಬಟ್ಟೆ ಇವೆಲ್ಲ ಹಾಕಿದ್ದು ನಾವು ಮತ್ತೆ ಬೇರೆ ಯಾವ್ದೇ ಕೆಲ್ಸನೂ ಮಾಡ್ಕೊಳ್ಬೋದ್ರಿ ಮೊದ್ಲಿಗೆಲ್ಲ ಬಟ್ಟೆ ಒಗೆದು ಹಾರಾಕಿ ಅದೆಲ್ಲ ಟೈಮ್ ಭಾಳ ಹಿಳಿ ಹಿಡಿತಿತ್ರಿ ಈಗ ವಾಸಿಂಗ್ ಮಷೀನ್ ಒಳಗೆ ಹಾಕಿ ನಾವು ಬೇರೆ ಯಾವ್ದಾರು ಕೆಲಸನು ಮಾಡ್ಕೊಳ್ತಾ ಅದೂನು ಕೆಲಸನೂ ಆಗುತ್ತೆ ಅದು ವಾಷಿಂಗ್ ಮಷೀನ್ ಒಳಗೆ ಹಾಕಿರುವ ಬಟ್ಟೆಯೂ ಕೆಲಸ ಅದ್ರದ್ದು ಆಗುತ್ತೆ ಆಮೇಲೆ ಮೊದ್ಲೆಲ್ಲ ಅಡ್ಗೆ ಮನೆಯಾಗೆ ಅಥ್ವಾ ಮನೆಯೊಳಗೆ ಕ್ಯಾಂಡಲ್ ಮ್ಯಾ ಇದ್ರದ್ದು ಮೇಣದ ದೀಪ ಆಮೇಲೆ ಎಣ್ಣೆ ದೀಪ ಇಂಥವೆಲ್ಲ ಇಡ್ತಿದ್ದೆವು ರೀ ಈಗೆಲ್ಲ ಬಲ್ಪ್ ಲೈಟ್ ಅವೆಲ್ಲ ಇರೋದರಿಂದ ಭಾಳ ಅನ್ಕೂಲ ಆಗೈತ್ರಿ ಬೆಳಕಿಗೆ ಆಮೇಲೆ ಮಕ್ಳಿಗೆ ಓದೋಕೆ ಆಮೇಲೆ ರಾತ್ರಿ ಏನೋ ಅರ್ಜೆಂಟಿಗೇನಾರೂ ಬೇಕೆಂದ್ರೂನು ಎಲ್ಲದಕ್ಕೂನು ಬಹಳ ಅನ್ಕೂಲ ಆಗೈತ್ರಿ ವಿದ್ಯುತ್ ಉಪಕರಣಗಳು ಇರೋದರಿಂದ ನಮ್ಗೆ ಅಡ್ಗೆ ಮಾಡೋದಕ್ಕೆ ಅಥ್ವಾ ಮನೆಯಾಗೆ ಮಕ್ಕಳಿಗೆ ಬಹಳ ಅನ್ಕೂಲ ಆಗೈತ್ರಿ ಆಮೇಲೆ ನಮ್ಮನೇಲೆಲ್ಲ ತುಂಬ ಹಳೆಯ ಮಿಕ್ಸರ್ ಗ್ರಾಂಡ್ರ್ಗಳಿದ್ದಾವ್ರಿ ಮೊದಲೆಲ್ಲ ಒಂದೆರ್ಡು ಮಿಕ್ಸರಿದ್ವು ಅವೆಲ್ಲ ಹಾಳಾದ್ಮೇಲೆ ಮತ್ತೀಗ ಮತ್ತೆ ಹೊಸದ್ರದ್ದು ಮಿಕ್ಸರ್ ಗ್ರಾಂಡ್ರ್ ತಗೊ ಬಂದಾರ್ರೀ ಈಗ ಮತ್ತೆ ಗ್ರಾಂಡ್ರ್ ಒಳಗೇನೆ ಎರ್ಡು ಕಲ್ಲಿನ ಟೈಪ ಇದು ಬರುತ್ತಲ್ರಿ ಗ್ರಾಂಡರ ಆ ಥರ ಯೂಸ್ ಮಾಡ್ತೀವ್ರಿ ಮನೆಯಾಗೆ ಆಮೇಲೆ ನಾವು ಏನಾರು ಹೋಳ್ಗೆ ಹೂರಣಕ್ಕಂತ ಏನಾರು ಹಿಟ್ಟು ರುಬ್ಬೋಕಂತ ಆಮೇಲೆ ಇಡ್ಲಿಗೆ ದೋಸೆಗೆ ಹಿಟ್ಟು ಹಾ ಅದ್ರಾಗೆ ರೆಡಿ ಮಾಡ್ಬೋದ್ರಿ ಬಹಳ ಅನ್ಕೂಲ ಆಗುತ್ರಿ ಅದೆಲ್ಲ ಆಮೇಲೆ ಬೇಸ್ಗೆ ಕಾಲ್ದಾಗ ಬಹಳ ಸೆಕೆ ಅನ್ಸಿದ್ರೆ ಝಳ ಇದ್ದಾಗ ಫ್ಯಾನ್ ಗೀನು ಎಲ್ಲನೂ ಬಳಸಿ ಭಾಳ ಅನ್ಕೂಲ ಆಗುತ್ರಿ ಅದಕ್ಕೂ ಮಕ್ಕಳಿಗೂನು ಕೂಡ ಓದೋಕೆ ಬರೆಯೋಕೆ ಕೂತಾಗ ಬೆಳಕಿಗೆ ಗಾಳಿಗೆ ಬಹಳ ಅನ್ಕೂಲ ಆಗುತ್ರಿ ಫ್ಯಾನ್ ಅವೆಲ್ಲ ಲೈಟ್ ಆಮೇಲೆ ಮೊದ್ಲಿನ ಕಾಲ್ದಾಗೆಲ್ಲ ಭಾಳ ಮಂದಿ ಇರ್ತಿದ್ದರು ಒಂದು ಕೆಲ್ಸನ ಒಂದು ಎರ್ಡು ಮೂರು ಜನ ಹಂಚಿಕೊಂಡು ಆ ಥರ ಎಲ್ಲ ಮಾಡ್ತಿದ್ದರು ಈಗ ಹಾಗೆಲ್ಲ ಇರೋಂಗಿಲ್ರಿ ಒಬ್ಬ ಒಂದು ಮನೆಯಾಗೆ ಒಬ್ರು ಇಬ್ರು ಅಷ್ಟೇ ಇರ್ತಾರೆ ಅಥವ ಒಬ್ರು ಮನೆಯಾಗೆ ಕೆಲಸ ಮಾಡೋವ್ರಿದ್ದರೂನು ಒಬ್ರು ಹೊರಗೋಗಿ ದುಡಿಯೋರು ಆ ಥರ ಇರ್ತಾರೆ ಅಂಥದ್ರಾಗೆ ಇವೆಲ್ಲ ವಿದ್ಯುತ್ ಉಪಕರಣಗಳು ಇವೆಲ್ಲ ಬಹಳ ಅನ್ಕೂಲ ಆಗ್ಯಾವ್ರಿ ವಿದ್ಯುತ್ ಉಪಕರಣ ಆಗಲಿ ಎಲೆಕ್ಟ್ರಿಕ್ ಉಪಕರಣಗಳಾಗಲಿ ಭಾಳ ಬಹಳ ಅನ್ಕೂಲ ಆಗ್ಯಾವ್ರಿ ಮೊದ್ಲೆಲ್ಲ ಏನು ಕೆಲಸ ಮಾಡ್ಬೇಕಂದರೂನು ನಾಲ್ಕು ಮಂದಿ ಮೂರು ಮಂದಿ ಕುಂತು ಕುಟ್ಟೋದು ಬೀಸೋದು ಇಂಥವೆಲ್ಲ ಮಾಡ್ತಿದ್ರು ಈಗ ಅದೆಲ್ಲ ಏನಿಲ್ಲ ಅಂದರೂನು ಒಬ್ರೇನೆ ಎಲ್ಲ ಮಾಡಿಕೊಂಡು ಕೆಲಸ ಎಲ್ಲ ಮಾಡಿಕೊಂಡು ಮತ್ತೆ ಮನೆಗಿನ ಎಲ್ಲ ಮಕ್ಕಳದ್ದು ನಮ್ಮದು ಎಲ್ಲನೂ ಕೆಲಸ ಭಾಳ ಈಜಿಯಾಗಿ ಮಾಡ್ಬೋದ್ರಿ ಆಮೇಲೆ ಮೊದ್ಲೆಲ್ಲ ನಮ್ಮ ತವ್ರು ಮನೇಲಿ ಆ ಥರ ಎಲ್ಲ ಮಿಕ್ಸರ್ ಗ್ರಾಂಡರು ಈ ಥರ ಭಾಳ ಕಡಿಮೆ ಬಳಕೆ ಮಾಡ್ಇತಾದ್ವಿ ಈ ಕಡೆ ಒಂದು ಸ್ವಲ್ಪ ದಿನ ಆದಮೇಲೆ ನಾವು ಅಲ್ಲಿ ಮಿಕ್ಸರ್ ಗ್ರಾಂಡರ್ ಎಲ್ಲ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಅಲ್ಲೆಲ್ಲ ಜಾಸ್ತಿ ಜನ ಇರಲ್ಲ ಇರ್ಲಿಲ್ಲ ಒಂದು ಅಪ್ಪ ಅಮ್ಮ ನಾವಿಬ್ಬರು ಮಕ್ಕಳು ಅಷ್ಟೆ ಇದ್ವಿ ಇಲ್ಲಿ ಈ ಫ್ಯಾ ದೊಡ್ಡ ಫ್ಯಾಮಿಲಿ ಅದರೀ ಇಲ್ಲಿ ಎಲ್ಲರಿಗೂನು ಏನು ಬೇಕೆಂದರೂನು ಟೈಮಿಗೆ ಎಲ್ಲ ಮಾಡಿಕೊಂಡು ಎಲ್ಲ ಮಾಡ್ಬೋದ್ರಿ ಇಲ್ಲಿ ಗ್ರಾಂಡ್ರ್ ಮಿಕ್ಸರ್ ಸಿಲಿಂಡರ್ ಓವೆನ್

ಹ್ಞೂ ಮೊದ್ಲೆಲ್ಲ ಕಟ್ಟಿಗೆ ಒಲೆಗಳನ್ನೆಲ್ಲ ಅದನ್ನೆಲ್ಲ ಬಳಸ್ತಾ ಇದ್ದರು ಅವಾಗೆಲ್ಲ ತುಂಬ ಹೊತ್ತು ಒಲೆ ಮುಂದೆ ಕೂತು ಅಡುಗೆ ಮಾಡಿ ಮನೆಯೆಲ್ಲ ಹೊಗೆ ಎಲ್ಲ ಇದಾಗಿ ಮನೆಯೆಲ್ಲ ಕಪ್ಪಾಗಿ ಅದನ್ನೆಲ್ಲ ಸ್ವಚ್ಚ ಮಾಡೋದು ಅದನ್ನೆಲ್ಲ ಭಾಳ ಕೆಲಸ ಆಗ್ತಿತ್ರಿ ಈಗ ಹಾಗೇನಿಲ್ರಿ ಗ್ಯಾಸ್ನಾಗೆ ಅಡ್ಗೆ ಮಾಡಿದ್ರೆ ಹಾಗೆ ಮನೆಯೂ ಸ್ವಚ್ಚ ಆಗಿಡ್ಬೋದು ಆಮೇಲೆ ಬಾ ಪಾತ್ರೆ ಮನೆಯಲ್ಲಿರೋ ಮನೆಯೂ ಎಲ್ಲ ಕ್ಲೀನಾಗಿಡ್ಬೋದು ತುಂಬ ಈಜಿಯಾಗಿದೆ ಅದೆಲ್ಲ ಬಳಸೋದರಿಂದ ಮೊದಲೆಲ್ಲ ಮಕ್ಕಳೆಲ್ಲ ಚಿಕ್ಕವರಿರುವಾಗ ನಾವೆಲ್ಲ ಚಿಕ್ಕವ್ರಿರುವಾಗ ಇಷ್ಟೊಂದು ಗ್ಯಾಸ್ಗೆ ಆಗಲಿ ಇದಕ್ಕೆ ಒಲೆಗಾಗಲಿ ಅಷ್ಟು ಅನುಕೂಲ ಇರಲಿಲ್ಲ ಇರ್ತಿರಲಿಲ್ಲ ಈಗೆಲ್ಲ ಈ ಕಡೆ ಒಂದು ಸ್ವಲ್ಪ ದಿನದ ಆದಮೇಲೆ ಗ್ಯಾಸಿಗೆ ಒಲೆಗೆ ಎಲ್ಲ ಗ್ಯಾಸ್ ಸಿಲಿಂಡರ್ಗೆ ಇದಕ್ಕೆಲ್ಲ ಭಾಳ ಅನ್ಕೂಲ ಆಗೈತ್ರಿ ಹ್ಞೂ ಈಗ ಏನಾದರೂ ಹೊರಗಡೆ ಹೋಗುವ ಕೆಲಸ ಇತ್ತೆಂದರೂನು ಗಡ ಗಡ ಕೆಲಸ ಎಲ್ಲ ಮಾಡಿ ಮುಗಿಸಿ ಏನೇ ಒಂದು ಬೇರೆ ಕೆಲಸ ಮಾಡ್ಬೇಕೆಂದರೂನು ಒಂದು ಹತ್ತು ನಿಮಿಷ್ದಾಗೆ ಎಲ್ಲ ಮುಗಿಸಿ ಬೇರೆ ಎಲ್ಲ ಮಾಡ್ಬೋದ್ರಿ